ಆಯುಷ್ ಸಚಿವಾಲಯವನ್ನು ಭಾರತದಲ್ಲಿ ಸ್ಥಳೀಯ ಪರ್ಯಾಯ ಔಷಧ ವ್ಯವಸ್ಥೆಗಳ ಶಿಕ್ಷಣ ಸಂಶೋಧನೆ ಮತ್ತು ಪ್ರಸರಣವನ್ನ ಅಭಿವೃದ್ಧಿಪಡಿಸುವ ಉದ್ದೇಶ ಹೊಂದಿದೆ ಈ ಸಚಿವಾಲಯದ ನೇತೃತ್ವ ರಾಜ್ಯ ಸಚಿವರು ವಹಿಸ್ಕೊಂಡಿರ್ತಾರೆ ಅಂದರೆ ಹೋಮಿಯೋಪತಿ ಈಗ ಹೋಮಿಯೋಪತಿ ಒಂದು ವೈದ್ಯ ಪದ್ಧತಿ ಆರೋಗ್ಯವಂತರಿಗೆ ನೀಡಿ ಅದರ ಪರಿಣಾಮವನ್ನು ವೀಕ್ಷಿಸಿ ರೋಗಗಳಿಗೆ ಹೋಮಿಯೋಪತಿ ವೈದ್ಯರು ಹೋಮಿಯೋಪತಿ ಔಷಧವನ್ನು ಅದೇ ರೋಗ ಲಕ್ಷಣ ಕಂಡು ಬಂದಾಗ ನೀಡಿ ರೋಗಿಯನ್ನು ಗುಣಪಡಿಸುತ್ತಾರೆ ಉದಾಹರಣೆ ಹೇಳೋದಾದ್ರೆ ಈರುಳ್ಳಿ ಕಣ್ಣಿನಿಂದ ಹಾಗೂ ಮೂಗಿನಿಂದ ನೀರನ್ನು ಸುರಿಸುವ ಗುಣ ಹೊಂದಿದೆ ಹಾಗಾಗಿ ಈರುಳ್ಳಿಯಿಂದ ತಯಾರಿಸಿದ ಹೋಮಿಯೋಪತಿಯನ್ನು ಔಷಧ ಅದನ್ನು ಔಷಧ ರೂಪದಲ್ಲಿ ಔಷ್ ಆ ಒಂದು ಔಷಧವನ್ನು ಕೆಲವು ಥರದ ಶೀತವನ್ನು ಗುಣಪಡಿಸಲು ನೀಡಲಾಗುತ್ತೆ ಒಂದು ರೋಗಕ್ಕೆ ಒಂದೇ ಔಷಧಿ ನೀಡ್ತಾರೆ ಹಾಗಾಗಿ ಈಗ ಒಬ್ಬರ ದೇಹ ಅದಕ್ಕೆ ಒಗ್ಗಿಕೊಳ್ಳುತ್ತೆ ಅಥವಾ ಒಗ್ಗಿಕೊಳ್ಳಲ್ಲ ಈಗ ಉದಾಹರಣೆ ಹೇಳಬೇಕಂದ್ರೆ ನಮ್ಮದೇ ಆದಂಥ ಈಗ ಉದಾಹರಣೆ ನನ್ನದೇ ದೇಹ ಈಗ ಹೋಮಿಯೋಪತಿಗಾಗಲಿ ಅಥವಾ ಆಯುರ್ವೇದಕ್ಕಾಗಲಿ ಒಗ್ಗಿಕೊಳ್ಳೋದಿಲ್ಲ ನೇರ ಇಂಗ್ಲೀಷ್ ಮೆಡಿಸನ್ಗೆ ಅಂದರೆ ಸಾರಿ ಏನಪ್ಪಾ ಅಂದರೆ ಹೋಮಿಯೋಪತಿಗಿನ ಈ ಒಂದು ಇಂಗ್ಲೀಷ್ ಮೆಡಿಸನ್ಗೆ ನನ್ನ ದೇಹ ಹೊಂದಿಕೊಳ್ಳುತ್ತೆ ಹಾಗಾಗಿ ನಾನು ನನಗೆ ಸೂಕ್ತವಾದಂತಹ ಒಂದು ಔಷಧನ ನಾನು ಇಂಗ್ಲೀಷ್ ಮೆಡಿಸನ್ ಮುಖಾಂತರ ನಾನು ರೋಗವನ್ನು ಗುಣಪಡ್ಸ್ಕೋಳ್ತೀನಿ ಪರ ವಿರೋಧ ಅನ್ನೋದಕ್ಕಿಂತ ಅವರವರ ಪ್ರಾಮುಖ್ಯತೆಗೆ ಇಲ್ಲಿ ಆ ಸ್ಥಾನಮಾನವನ್ನು ನೀಡಬಹುದಾಗಿದೆ ಅಂತ ಹೇಳ್ತೇನೆ ಧನ್ಯವಾದ